ಇತ್ತೀಚಿನ ಜೀವನದಲ್ಲಿ ಸಾರಿಗೆ ಗುಣಮಟ್ಟ ಇತ್ತೀಚಿನ ಒಬ್ಬ ಒಬ್ಬ ವ್ಯಕ್ತಿ ಆಗಿರ್ಬೋದು ಒಂದು ವಸ್ತು ಆಗಿರ್ಬೋದು ಒಂದು ಪ್ರಾಡಕ್ಟ್ ಆಗಿರ್ಬೋದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸುವ ವ್ಯವಸ್ಥೆಗೆ ನಾವು ಸಾರಿಗೆ ಸಂಪರ್ಕ ಬೇಕೆ ಬೇಕು ಅದರಿಂದ ಸಾರಿಗೆ ಸಂಪರ್ಕದ ಮೇಲೆ ಅವಲಂಬಿತವಾಗಿರ್ತೀವಿ ಅಂತಲೇ ಹೇಳ್ಬೋದು ಸಾರಿಗೆ ಸಂಪರ್ಕವಿಲ್ಲದೆ ಒಬ್ಬ ವ್ಯಕ್ತಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಲು ಸಾಧ್ಯವಿಲ್ಲ ಈ ಸಾರಿಗೆ ಸಂಪರ್ಕವು ಮಾನವನ ಜೀವನದ ಮೇಲೆ ತುಂಬ ರೀತಿಯಲ್ಲಿ ಪ್ರಭಾವ ಬೀರುತ್ತದೆ ಅಂತಲೇ ಹೇಳ್ಬಹುದು ಸಾರಿಗೆ ಸಂಪರ್ಕ ಅಂತ ಬಂದಾಗ ಇತ್ ಇತ್ತೀಚಿನ ದಿನದಲ್ಲಿ ಅದೇ ನೋಡಿದ್ರಲ್ಲ ಸಿದ್ದರಾಮಯ್ಯ ಮಾಡಿರುವಂತಹ ಶಕ್ತಿ ಯೋಜನೆಯಿಂದ ಮಹಿಳೆಯರಿಗೆ ಉಚಿತ ಪ್ರಯಾಣ ಅಂತ ಬಂದಾಗ ಎಷ್ಟು ಜನ ಯಾವ ರೀತಿ ಹೋಗ್ತಿದ್ದಾರೆ ಪ್ರವಾಸಕ್ಕಾಗಿರ್ಬೋದು ತಮ್ಮ ಕೆಲಸಗಳನ್ನು ಮಾಡಿಕೊಳ್ಳೋದಕ್ಕಾಗಿರ್ಬೋದು ಸಾರಿಗೆ ಈ ಸಾರಿಗೆನೆ ಉಪಯೋಗಿಸಿಕೊಂಡು ಸಾರಿಗೆಯಿಂದ ಹೋಗೋದರಿಂದ ಒಂದು ಕಡೆಗೆ ಮತ್ತೊಂದು ಕಡೆಗೆ ಇಂಧನವು ಉಳಿತಾಯವಾಗುತ್ತದೆ ಏಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಕಾರ್ ಆಗಿರ್ಬೋದು ಗಾಡಿಗಳಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋದಕ್ಕಿಂತ ಸಾರಿಗೆಯಲ್ಲಿ ಸಾರ್ವಜನಿಕ ಸಾರಿಗೆಯಲ್ಲಿ ಪ್ರಯಾಣ ಮಾಡುವುದರಿಂದ ಇಂಧನಗಳ ಉಳಿತಾಯ ಆಗುತ್ತದೆ ವಾತಾವರಣಕ್ಕೆ ನೆಗಟಿವ್ ಎಫೆಕ್ಟ್ ಯಾವುದೂ ಆಗೋದಿಲ್ಲ ಕಡಿಮೆ ಆಗುತ್ತದೆ ಅಂತಲೇ ಹೇಳ್ಬೋದು ಈ ರೀತಿ ಆದಂತಹ ಪ್ರಭಾವವನ್ನು ಬೀರುವುದಿಲ್ಲ ಅಂತಲೇ ಹೇಳ್ಬೋದು ಆಗಿನ ಕಾಲದಲ್ಲಿ ಇಲ್ಲದಂಥ ಸಾರಿಗೆ ಸಂಪರ್ಕಗಳು ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ ಇದ್ದಾವೆ ಅಂತ ಬಂದಾಗ ಆಗಿನ ಕಾಲದಲ್ಲಿ ಇರುವಂಥ ಸಾರಿಗೆ ಸಂಪರ್ಕಗಳಿಗೆ ಹೋಲಿಸಿದರೆ ಈಗಿನ ಕಾಲದಲ್ಲಿ ಇರುವಂಥ ಸಾರಿಗೆ ಸಂಪರ್ಕಗಳು ಲಾಜೆಶ್ಟಿಕ್ಸ್ ಅಂತ ಕರೀತೀವಿ ದೊಡ್ಡ ದೊಡ್ಡ ದೊಡ್ಡ ದೊಡ್ಡ ವಸ್ತುಗಳನ್ನು ಮಾರಾಟ ಟ್ರಾನ್ಸ್ಫರ್ ಮಾಡುವಂತಹ ದೊಡ್ಡ ದೊಡ್ಡ ಟ್ರಾನ್ಸ್ಪೋರ್ಟೇಷನ್ ಗಾಡಿಗಳಾಗಿರ್ಬೋದು ಲಾರಿಗಳಾಗಿರ್ಬೋದು ಸ್ಮಾರ್ಟ್ ಸ್ಮಾರ್ಟ್ ಸಾರಿಗೆ ಸ್ಮಾರ್ಟ್ ಬಸ್ ಆಗಿರ್ಬೋದು ಸ್ಮಾರ್ಟ್ ಬಸ್ ಅದಷ್ಟಕ್ಕದೆ ಡೋರ್ ತೆಗ್ಯೋದು ಆಗಿರ್ಬೋದು ಸೆನ್ಸರ್ಸ್ನ ಅಳವಡಿಸ್ಕೊಂಡು ಇರೋದು ಆಗಿರ್ಬೋದು ಅಂತಹ ಸಾರ್ವಜನಿಕ ಬಸ್ಗಳಾಗಿರಬಹುದು ಈ ರೀತಿಯ ಬಸ್ಸುಗಳು ಎಲ್ಲ ಇತ್ತೀಚಿನ ದಿನಗಳಲ್ಲಿ ಬಂದಿದ್ದಾವೆ ಅಂತಲೇ ಹೇಳ್ಬೋದು ಮತ್ತು ಕರೆಂಟಿನ ಕಾರುಗಳಾಗಿರ್ಬೋದು ಕರೆಂಟಿನ ಬಸ್ಸುಗಳಾಗಿರ್ಬೋದು ಕರೆಂಟಿನಲ್ಲಿರುವ ಚಾರ್ಜರ್ ಹಾಕ್ಸ್ಕೊಂಡು ಓಡಿಸುವಂತಹ ಬೈಕುಗಳು ಆಗಿರ್ಬೋದು ಇವೆಲ್ಲ ಬಂದು ಇಂಧನಗಳನ್ನ ಉಳಿತಾಯ ಮಾಡುತ್ತವೆ ಅಂತಲೇ ಹೇಳ್ಬೋದು ಸಾರಿಗೆ ಸಿಗುತ್ತವೆ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗಿದೆ ಸಾರಿಗೆ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಕಂಡಿದ್ದೀವಿ ಸಾರಿಗೆ ಕ್ಷೇತ್ರವು ಅಭಿವೃದ್ಧಿ ಪಥದಲ್ಲಿ ಇದೆ ಅಂತ ಹೇಳ್ಬೋದು